ಹಲೋ ಹಾಂ ಹೇಳ್ರಿ ಮೇಡಮ ಹಾಂ ಹೌದು ರೀ ಮೇಡಮ್ ನಮ್ದ ಫ್ಯಾಷನ್ ಪ್ರೊ ಅಂತ್ಹೇಳಿ ಎಲ್ಲ ಥರದ್ದು ಸಾಡಿ ಮತ್ತು ಚೂಡಿದಾರ ಲೇಡಿಸ್ ಟಾಪ್ಸ್ ಎಲ್ಲ ಇರ್ತವ ಬಂದು ಒಂದು ಸತಿ ವಿಸಿಟ್ ಮಾಡ್ರಿ ಮೇಡಮ್ ಏನು ಬೇಕಾಗಿತ್ತು ರೀ ಮೇಡಮ್ ತಮ್ಗ ನನ್ನದು ಫ್ಯಾಶನ್ ಪ್ರೊ ರೀ ಮೇಡಮ್ ಹಾಂ ಹಾಂ ನಮ್ಗಡೆ ಸಾಡಿ ಇದೆ ರೀ ಕಾಂಚಿಪುರಮ್ ಸಾಡಿ ಧರ್ಮಾವರಂ ಸಾಡಿ ಮತ್ತು ಕಾಟನ್ ಸಾಡಿ ಎಲ್ಲ ಇದಾವು ರೀ ಮೇಡಮ್ ಹಾಂ ಧರ್ಮಾವರಂ ಮೇಲೆ ಅದು ರೇಂಜ್ ಮೇಲೆ ನೋಡ್ಬೇಕ್ರಿ ಮೇಡಮ್ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗೋದು ಎರ್ಡು ಸಾವಿರ ಇಂದ ಐತಿ ರೀ ಕಾಟ ಕಾಟನ್ ಸಾಡಿ ಎಷ್ಟು ನೋಡಿ ರೀ ಮೇಡಮ್ ಸೊ ಈಗ ಟ್ರೆಂಡ್ ಐತಲ್ಲಾ ಗುಚ್ಚಿ ಕಟ್ಟಿರೋದು ಹಾಂ ಅದು ರೀ ಮೇಡಮ್ ಜಸ್ಟ್ ಸಾವಿರ ಇನ್ನೂರು ಇಷ್ಟು ಆಗ್ತತಿ

ಹಾಂ ಬರಿ ಸೆಮಿ ಸ್ಟಿಚ್ ಇರ್ತೈತಿ ರೀ ನೀವು ಮತ್ತು ಸ್ಟಿಚ್ ಮಾಡ್ಕೊಬೇಕು ರೀ ಮೇಡಮ್ ಹಾಂ ಹೇಳ್ರೀ ಮೇಡಮ್ ಕೆಲಸ ಆತೈತೆ ಮೇಡಮ್ ಎಷ್ಟು ಗಂಟೆಗೆ ಬರ್ತೀರಿ ನೀವು

ಬರ್ರಿ ಮೇಡಮ್ ಕಾಟನ್ ಸಾಡಿ ಬಂದವ ಈಗ ಜಸ್ಟ್ ಮಾಲ್ ಬಂದೈತಿ ರೀ ಛಲೋ ಐತ್ರೀ ಎಕ್ಸಾಕ್ಟ್ಲಿ ನೋಡ್ರಿ ಇಲ್ಲೇ ಹೋಲಿ ಮಠದ ಕಡೆನೇ ಹಿಂಗೆ ಬಲ್ಗಡೆ ಹೋಲಿ ಅವ ಮಠದ ಹಾಲ್ ಐತ್ರೀ ಒಂದು ಅದರ ಬಾಜುಪೆ ಇದ್ರಿ ನಮ್ದ ಫ್ಯಾಷನ್ ಪ್ರೊ ಅಂತ ಅಂಗಡಿ ಇತಿ ಸರ್ರ ಬರ್ರಿ ಮೇಡಮ್ ಬಂದು ಒಂದ್ಸಲ ಒಂದ್ಸಲ ವಿಸಿಟ್ ಮಾಡ್ರಿ ಮತ್ತು ಹಬ್ಬದಾಗೆಲ್ಲ ಡಿಸ್ಕೌಂಟ್ ಹಾಕಿ ಕೊಡ್ತೀವಿ ಬರ್ರಿ ಹಾಂ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ ಛಲೋ ಐತಿ ಆಮೇಲೆ ಹಂಗೇನಾರ ಕಲರ್ ಗಿಲರ್ ಬಂದರೆ ನಾವು ರಿಟರ್ನ್ ಮಾಡ್ತೀವಿ ಬರ್ರಿ ಮೇಡಮ್ ಹ್ಞೂ ಅಲ್ಲ ರೀ ಮೇಡಮ್ ನೀವು ಎಲ್ಲಿರೋದು ಹೇಳೆ ಇಲ್ವಲ್ಲ ರೀ

ಹಲೋ ಮೇಡಮ್ ಮೇಡಮ್